ನಮಸ್ತೆ ಹೇಳಿ ಸರಿ

ಹೊಸ್ದಾದ್ರಿಂದ ವೀವೋ ವೈ ಹಂಡ್ರೆಡ್ ಫೈಯ್ ಜಿ ಅಂತ ಹೊಸ್ತು ವರ್ಷನ್ ಬಿಟ್ಟಿದ್ದಾರೆ ಈಗ ಅದು ಒಳ್ಳೆಯ ಉಂಟು ಎಲ್ಲರೂ ಹೇಳ್ತಿದ್ದಾರೆ ರೆಸ್ಪೋನ್ಸೆಲ್ಲ ಒಳ್ಳೆದು ಉಂಟು ಎಲ್ಲರದ್ದು ಹಾಗೇ ಅದ್ರಲ್ಲಿ ಅದರಲ್ಲಿ ಏಟ್ ಜಿ ಬಿ ರ್ಯಾಮ್ ಉಂಟು ಒನ್ ಟ್ವೆಂಟಿ ಜಿ ಬಿ ಸ್ಟೋರೇಜ್ ಉಂಟು ಎಷ್ಟು ಬೇಕು ಆಪ್ ಇನ್ಸ್ಟಾಲ್ ಮಾಡ್ಕೋಬೋದು ಮತ್ತು ಕ್ಯಾಮರ ಕ್ವಾಲಿಟಿ ತುಂಬ ಒಳ್ಳೆಯದುಂಟು ಹಾಗೇ ಅದರಲ್ಲಿ ಫೋಟೋಸ್ ಒಳ್ಳೆಯ ಚೆನ್ನಾಗಿ ಬರುತ್ತೆ ಹಾಂ ಒಪ್ಪೊ ಒಪ್ಪೋ ಸಹ ಉಂಟು ಮತ್ತು ರೆಡ್ಮಿ ಸಹ ಉಂಟು ವೀವೋ ಓಪ್ಪೋ ರೆಡ್ಮಿ ಇವರದ್ದು ಓಪ್ಪೋ ಮತ್ತು ರೆಡ್ಮ್ ಓಪ್ಪೋ ಮತ್ತು ವೀವೋ ಅವರದ್ದು ಎರಡೂ ಒಂದೇ ಮೊಬೈಲು ಒಂದೇ ಕಂಪ್ನಿ ಬಟ್ ಅವರದ್ದು ನೇಮ್ ಮಾತ್ರ ಚೇಂಜು ನಿಮಗೆ ಹೌದು ವೀವೋ ಒಳ್ಳೆಯದಂತ ಅನ್ನಿಸುತ್ತೆ ಎಲ್ಲರ ರೆಸ್ಪಾನ್ಸ ಅಂದ್ರೆ ಹ್ಯಾಂಗೋವರ್ ಏನೂ ಆಗುವುದಿಲ್ಲ ವೀವೋದಿಂದ ಎಲ್ಲ ರೆಸ್ಪಾನ್ಸ್ ಪ್ರಕಾರ ವೀವೋ ಎಲ್ಲ ಒಳ್ಳೆಯದುಂಟು ಫೀಡ್ಬ್ಯಾಕ್ ಕಸ್ಟಮರ್ ಫೀಡ್ಬ್ಯಾಕ್ ಪ್ರಕಾರ ಎಲ್ಲರದ್ದೂ ಒಳ್ಳೆಯದುಂಟು ಎಲ್ಲ ಹೇಳಿದ್ದಾರೆ ಹಾಗೇ ವಿ ನನ್ನ ಪ್ರಕಾರ ವೀವೋ ಚೆನ್ನಾಗುಂಟು ಮೊಬೈಲು ಹ್ಞೂ ಅದ್ರದ್ದು ಮುಕ್ತ ಅಂದರೆ ನಿಮ್ಗೆ ಇಪ್ಪತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಉಂಟು ಅದರದ್ದು ಮತ್ತೆ ನಮ್ಮಲ್ಲಿ ಇ ಎಂ ಐ ಆಪ್ಶನ್ಸ್ ಸಹ ಉಂಟು ಅಂದರೆ ನಿಮಗೆ ಮಂತ್ಲಿ ಮಂತ್ಲಿ ಸಹ ಪೇಮೆಂಟ್ ಮಾಡ್ಬೋದು ನಿಮಗೆ ಮಂತ್ಲಿ ಮಂತ್ಲಿ ಬೇಡದಿದ್ದರೆ ನಿಮಗೆ ಒನ್ ಮಂತು ಸಹ ಹಾಗೇ ಮಾಡ್ಬೋದು ಒನ್ ಮಂತ್ ಫುಲ್ ಕ್ಯಾಶು ಕೊಡುವುದಾದ್ರೆ ಪರ್ಚೆಸ್ ಮಾಡುವುದಾದ್ರೆ ಹಾಗೇ ಫುಲ್ಲೇ ಒಟ್ಟು ಮೊತ್ತ ಸಹ ಕೊಡ್ಬೋದು ಇಪ್ಪತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೆ ಹಾಂ ಓಪ್ಪೋದ್ದು ಟ್ವೆಂಟಿ ಟೂ ತೌಸಂಡ್ ನೈನ್ ನೈಂಟಿ ನೈನು ಹಾಂ ಟ್ವೆಂಟಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹ್ಞೂ ಹ್ಞೂ ಹಾಂ ನಿಮಗೆ ಈಗ ಓಣಂ ಸೆಲೆಬ್ರೇ ಹ್ಞೂ ಓಕೆ ಈಗ ಓಣಂ ಹಬ್ಬದಿಂದ ಈಗ ಆಫರ್ ಉಂಟು ನಮ್ಮಲ್ಲಿ ಗಿಫ್ಟ್ ವಾಚರ್ ಉಂಟು ತಗೊಂಡವ್ರಿಗೆ ಈಗ ಬುಕ್ ಮಾಡಿದರೆ ನಿಮಗೆ ಗಿಫ್ಟ್ ವಾಚರ್ ಸಿಗುತ್ತೆ ನೆಕ್ಸ್ಟ್ ಈಗ ಯಾವಾಗ ಬರುತ್ತೆ ಆವಾಗ ಹಬ್ಬ ಇರುವುದಿಲ್ಲ ಹಬ್ಬ ಇರದಿದ್ದಾಗ ನಾವು ಗಿಫ್ಟ್ ವೋಚರ್ ಕೊಡ್ಲಿಕ್ಕಾಗುವುದಿಲ್ಲ ಈಗ ಆದರೆ ನಿಮಗೆ ಹಬ್ಬ ಇದ್ದಾಗ ಗಿಫ್ಟ್ ವಾಚರ್ ಕೊಡ್ಬೋದು ನಾವು ಹಾಗೇ ನಿಮಗೆ ಗಿಫ್ಟ್ ಮೊಬೈಲ್ ಪರ್ಚೆಸ್ ಮಾಡಿ ತಗೊಳ್ವಾಗ ನಿಮ್ಗೆ ಅಂದರೆ ಮಾ ಎಡಾಪ್ಟರು ಚಾರ್ಜರೆಲ್ಲ ಒಟ್ಟಿಗೆ ಬರುತ್ತೆ ಅದರದ್ದು ನಿಮಗೆ ಗಿಫ್ಟ್ ವೋಚರಂದರೆ ಏರ್ ಇಯರ್ಬಡ್ ಬೇಕಾ ಇಲ್ಲದ್ರೆ ಪವರ್ಬ್ಯಾಂಕ್ ಬೇಕಾ ಹಾಗೇ ಆಪ್ಷನಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಯೂಸ್ ತಗೊಬೋದು ಗಿಫ್ಟ್ ವಾಚರಲ್ಲಿ ನಿಮ್ಮದು ಸೆಲೆಕ್ಷನ್ ನಿಮ್ಮದು ಬಿಟ್ಟಿದ್ದು ಯಾವ್ದು ಬೇಕಂತ ಅದು ಸರಿ ಹಾಂ ಹಾಂ ಮಂತ್ಲಿ ಅಂದರೆ ಸ್ಟಾರ್ಟಿಂಗ್ ನೀವು ಒಂದು ಫೋರ್ ತೌಸೆಂಡ್ ಅಷ್ಟು ಪೇ ಕಟ್ಬೇಕಾಗುತ್ತೆ ಅದ್ರ್ ಮೇಲೆ ನೆಕ್ಸ್ಟು ನಿಮಗೆ ಮಂತ್ಲಿ ಮಂತ್ಲಿ ನಿಮಗೆ ತೌಸೆಂಡ್ ಫೈಯ್ ಹಂಡ್ರೆಡ್ ಕಟ್ತಾ ಬರ್ಬೋದು ಎಷ್ಟಂತ ಹಾಗೇ ಅಂದರೆ ನೀವು ಈಗ ಎಷ್ಟು ಎಮೌಂಟಿಗೆ ತಗೊಳ್ತೀರ ಅಷ್ಟು ಎಮೌಂಟಲ್ಲಿ ಎಷ್ಟು ಬರುತ್ತೆ ಅಷ್ಟು ಅಷ್ಟು ನೀವು ಮಂತಿಗೆ ಕಟ್ತಾ ಬಂದರಾಯ್ತು ಹಾಂ

ಹಾಂ ಅಂದರೆ ಒಂದು ನಿಮ್ಷ ನಿಮ್ಗೆ ಅಂದರೆ ಒಂದು ಏಯ್ಟ್ ಮಂತಿಗೆ ನೀವು ಕಟ್ತಾ ಬಂದ್ರೆ ಆಗ್ಬೋದು ನಿಮ್ಗೆ ಜ ಅದಕ್ಕಿಂತ ಒಂದುವರೆ ಸಾವಿರಕ್ಕಿಂತ ಜಾಸ್ತಿ ಸಹ ಕಟ್ಬೋದು ನಿಮಗೆ ಎಮೌಂಟ್ ಜಾಸ್ತಿ ಉಂಟು ಜಾಸ್ತಿ ಕಟ್ಟಬೇಕಂತ ಅನಿಸಿದ್ರೆ ಅಷ್ಟು ಸಹ ಕಟ್ಬೋದು ಡೈಲಿ ಒಂದುವರೆ ಸಾವಿರ ಒಂದು ಸಾವಿರ ಐನೂರು ಕಟ್ಟಬೇಕೇನಂತ ಹಾಗೇನಿಲ್ಲ ಏಟ್ ಮಂತ್ಸ ಹಾಂ ಓಕೆ ನಿಮಗೆ ಕಲ್ಲರ್ ಯಾವ್ದು ನಿಮಗೆ ಕಲರ್ ನಿಮಗೆ ಬಣ್ಣಗಳಲ್ಲಿ ಓಪ್ಶನ್ ಉಂಟು ನೀಲಿ ಕಲರ್ ಬೇಕಾ ಗ್ರೇ ಕಲರ್ ಬೇಕಾ ಗೋಲ್ಡ್ ಕಲರ್ ಬೇಕಾ ಯಾವ ಕಲರ್ ಬೇಕು ಓಕೆ ಸರಿ ನಾನು ಬುಕ್ ಮಾಡುದಾ ಹಾಗಾದರೆ ಓಕೆ ಮ್ಯಾಮ್ ನಮ್ದು ನೈನ್ ಟು ನೈನ್ ಟು ನೈನ್ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಓಕೇ ಹಾಂ ಓಕೆ ಓಕೆ ಮ್ಯಾಮ್ ಓಕೆ ಸರಿ ಓಕೆ ಮ್ಯಾಮ್ ಧನ್ಯವಾದಗಳು ಹ್ಞೂ